ನೀವು ಬಾವಿಯಿಂದ ನೀರನ್ನು ಹೇಗೆ ಸೇದುತ್ತೀರಿ ಅಂದರೆ ನಾವು ಇವಾಗ ಹೇಳೋದಾದ್ರೆ ಒಂದು ವಿದ್ಯುತ್ ಉಪಕರಣಗಳು ಜಾಸ್ತಿ ಬಂದಿದೆ ಅಂದರೆ ಮೋಟರ್ಸ್ಗಳು ಆ ಒಂದು ಮೋಟರ್ಸನ್ನ ಚೂರ್ಚೂರು ಆನ್ ಮಾಡಿಬಿಟ್ರೆ ಅದು ನೀರನ್ನು ತಾನಾಗಿಯೇ ಎಳ್ಕೊಂಡು ಬಿಟ್ಟದು ಸಿಂಟೆಕ್ಸನ್ನು ಫುಲ್ ಮಾಡುತ್ತೆ ಆ ಸಿಂಟೆಕ್ಸ್ ಫುಲ್ ಆದ್ಮೇಲೆ ನಾವು ನಲ್ಲಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೋದು ಆ ರೀತಿ ಉಪಕರಣಗಳು ಈ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವಾಗ ಏನೆಂದರೆ ಆಧುನೀಕರಣ ಜಾಸ್ತಿ ಆದಂತೆಲ್ಲ ಮನೆಗಳ ವಿನ್ಯಾಸಗಳು ಕೂಡ ಅತೀ ಆಗ್ತಿದೆ ಮತ್ತು ಇಲ್ಲಿ ಮನೆಗಿಂತ ಜಾಸ್ತಿ ಇಲ್ಲಿ ಬಾವಿಗಳ ರೀತಿಯಲ್ಲಿ ಮನೆಯಲ್ಲಿ ಸಿಂಕ್ ಥರ ಎಲ್ಲ ಆ ರೀತಿ ಬಾವಿಗಳನ್ನ ತೋಡಿಬಿಟ್ಟು ಅವರು ಮೋಟಾರನ್ನೇ ಉಪಯೋಗಿಸ್ಕೊಂಡು ಅವ್ರು ನೀರನ್ನು ನೀರನ್ನು ಅವರು ಬಳಸ್ತಿರೋದನ್ನು ನಾನು ನೋಡ್ತಿದ್ದೀವಿ ಆಧುನಿಕ ಒಂದು ಕಾಲಘಟ್ಟದಲ್ಲಿ ಅಂತ ಮನೆಗಳಲ್ಲೇ ಜಾಸ್ತಿ ಇದ್ದಾರೆ ಈ ಒಂದು ಕಾಲದಲ್ಲಿ ಅದಕ್ಕೋಸ್ಕರ ಮೋಟ್ರ್ ಉಪಕರಣ ಇವಾಗ ಅತಿಯಾಗಿ ಬಳಕೆಯಾಗ್ತಿದೆ ಅಧಿಕವಾಗಿ ಬಳಕೆ ಆಗ್ತಿದೆ ಅತಿಯಾಗಿ ಕಿಂತ ಅಧಿಕವಾಗಿ ಬಳಕೆ ಆಗ್ತಿರೋಂಥ ಉಪಕರಣವಾಗ್ತಿದೆ ಅದು ಮೊದಲಿಗೆ ಒಂದು ಸಾವಿರ ಒಂದುವರೆ ಸಾವಿರ ಏನೋ ಇತ್ತೇನೋ ಇವಾಗ ಹೆಚ್ಚಿನ ರೀತಿಯಲ್ಲಿ ಅದು ಉಪಯೋಗ ಆಗ್ತಿರೋದರಿಂದ ಮೂರು ಸಾವಿರ ನಾಲ್ಕು ಸಾವಿರ ಅದ್ರ ಬೆಲೆ ಬೆಲೆ ಏರಿಕೆ ಆಗ್ತಿದೆ ಆ ಒಂದು ಉಪಕರಣಕ್ಕೆ ನಾವು ಹೊಂದಿಕೆ ಆಗ್ಬಿಟ್ಟಿದ್ದೀವಿ ಈ ಒಂದು ಕಾಲಘಟ್ಟದಲ್ಲಿ ಅಂತ ಅಂತಿದ್ದಿರಿ ಹಿಂದಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಅವರಿಗೆ ಹಗ್ಗವೇ ಅವರಿಗೆ ಒಂದು ಮೋಟ್ರ್ ಆಗ್ತಿತ್ತು ಮೋಟ್ರ್ ರೀತಿ ಕೆಲಸವನ್ನ ಮಾಡ್ಕೊಡ್ತಿತ್ತು ಹಗ್ಗವನ್ನು ಹಾಕಿಬಿಟ್ಟು ಅದು ಹಗ್ಗ ಕೊಡಪಾನಕ್ಕೆ ಹಗ್ಗವನ್ನ ಹಾಕಿಬಿಟ್ಟು ಎಳೆದ ಎಳೆದರೆ ಬೋನ್ಸ್ಗಳು ಅಂತಾರಲ್ಲ ಮೂಳೆಗಳು ಅವೆಲ್ಲ ಸ್ಟ್ರಾಂಗ್ ಆಗ್ತಿತ್ತು ಆಗಿನ ಕಾಲದಲ್ಲಿ ಆ ಒಂದು ನಾವು ನೋಡ್ತೀವ ಮುದ್ದೆ ತಿಂದು ಸ್ಟ್ರಾಂಗ್ ಇದ್ದಾರೆ ಅಂತ ಅಂತಾರೆ ಹಾಗಲ್ಲ ಅವರು ಬಾವಿಯಿಂದ ನೀರನ್ನು ಹಗ್ಗದಲ್ಲಿ ಅವ್ರು ಸೇದ್ತಾ ಇದ್ದರು ಒಂದೊಂದು ಕೊಡಪಾನಕ್ಕು ಅವ್ರು ಸೇದ್ತಾ ಇದ್ದರು ಅಂದರೆ ಸ್ಟ್ರೇನ್ ನಾವೇನು ಇವಾಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ ಅಂತ ಮಾಡ್ತಿದ್ದಾರೆ ಅವ್ರೇನು ಮಾಡ್ತಿದ್ದರು ಬೆಳಗ್ಗೆ ಎದ್ದ ತಕ್ಷಣ ಹಿಂದಿನ ಕಾಲದಲ್ಲಿ ಹಗ್ಗದಲ್ಲಿ ಬಾವಿಯ ನೀರನ್ನ ತೆಗೆಯೋಕೆ ಅವ್ರೊಂದು ಅವ್ರಿಗೊಂದು ಯೋಗ ಆಗ್ತಿತ್ತು ಅವರಿಗೆ ಆ ಒಂದು ಮೂಳೆಗಳು ಸ್ಟ್ರಾಂಗ್ ಆಗಿರೋಕೆ ಅದೇ ಒಂದು ಸ್ಟ್ರೆಂತ್ ಆಗ್ತಿತ್ತು ಹಗ್ಗವೇ ಅವ್ರಿಗೆ ಸ್ಟ್ರೆಂತ್ ಆಗ್ತಿತ್ತು ಮತ್ತು ಅವರಿಗೆ ತುಂಬ ಅನುಕೂಲಕವಾಗಿ ಎಲ್ಲ ಮನೆಯಲ್ಲೂ ಒಂದೊಂದು ಬಾವಿಗಳನ್ನು ಆಗಿನ ಕಾಲದಲ್ಲಿ ಅಂದ್ರೆ ಅವರು ಮಳೆ ನೀರನ್ನೇ ಉಪಯೋಗಿಸ್ತಿದ್ರು ಜಾಸ್ತಿ ಮಳೆ ನೀರಲ್ಲೆ ಅವರು ಬಾವಿಗಳು ಫುಲ್ ಆಗ್ತದೆ ಇದೆ ಅಂದರೆ ವರ್ಷ ಪೂರ್ತಿ ಆ ಬಾವಿಯ ನೀರನ್ನೇ ಅವರು ಬಳಸ್ಕೊಳ್ತಿದ್ರು ಆದರೆ ಇವಾಗೆಲ್ಲ ನಲ್ಲಿಗಳ ಸೌಲಭ್ಯ ಆಗಿರೋದರಿಂದ ನಲ್ಲಿ ನೀರುಗಳಿಗೆ ನಾವು ಉಪಯೋಗಿಸ್ತಾ ಇದ್ದೀವಿ ಆಗಿನ ಕಾಲದಲ್ಲಿಗಿಂತ ಈಗಿನ ಕಾಲದಲ್ಲಿ ಹೆಚ್ಚಿನ ನೀರನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಮುಂದಿನ ಪೀಳಿಗೆಗೆ ಯೋಚನೆನೇ ಮಾಡ್ತಾ ಇಲ್ಲ ಮುಂದಿನ ಪೀಳಿಗೆಗೆ ನಾವು ನೀರು ಉಳಿಸಿಹೋಗ್ತೀವ ಅನ್ನೋದೇ ನಮಗೆ ಪರಿಜ್ಞಾನವಿಲ್ಲದೆಲೆ ಆ ನೀರನ್ನು ಇವಾಗ ಆಗಿನ ಕಾಲದಲ್ಲಿ ಏನಪ್ಪ ಅಂದರೆ ಒಂದು ಕೊಡಪಾನ ನೀರು ಇದ್ದರೆ ಸ್ಥಾನ ಮಾಡ್ಕೊಳ್ತಿದ್ರು ರಾತ್ರಿ ಈಗಿಲ್ಲ ಏನು ನಲ್ಲಿ ಆನ್ ಮಾಡ್ಕೊಳ್ಳೋದು ಹೋದ್ರೆ ಹೋಗಲಿ ಬಿಡು ಒಂದು ಬಕೆಟ್ ನೀರು ಎರಡು ಬಕೆಟ್ ನೀರು ಹುಯ್ಕೊ ಹುಯ್ಕೊಂಡು ನಾವು ಸ್ನಾನ ಮಾಡ್ಕೊಳ್ತಿರುವಂಥ ಕಾಲಘಟ್ಟದಲ್ಲಿ ಇದ್ದೀವಿ ಮುಂದೇನಾಗುತ್ತೋ ಮುಂದಿನ ಪೀಳಿಗೆಗೆ ನೀರು ಉಳ್ಸಿ ಹೋಗ್ತೀವೇನೋ ಗೊತ್ತಿಲ್ಲ ಇವಾಗ ಮಳೆಯೂ ಕೈ ಕೊಟ್ಟರೆ ನಾವು ಯಾವುದೇ ಜಲಾಶಯಗಳು ತುಂಬೋಕ್ಕೆ ಸಹಾಯವಾಗೋಲ್ಲ ಆವಾಗ ನಾವು ನೀರಿಗಾಗಿ ಪರದಾಡ್ತಿರ್ತೀವಿ ಮುಂದಿನ ಯೋಚನೆ ಮಾಡ್ಕೊಂಡ್ಬಿಟ್ಟು ನಾವು ಈ ಕಾಲದಲ್ಲಿ ನೀರನ್ನು ಸ್ವಲ್ಪ ಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ಬಾವಿಯಿಂದ ನೀರನ್ನು ಸೇದಬೇಕು ಅಂದರೆ ಮೋಟ್ರನ್ನ ಉಪಯೋಗ್ಸೋಕ್ಕಿಂತ ಹೆಚ್ಚಿನದಾಗಿ ನಾವು ಕರೆಂಟ್ ಅಂತೀರಲ್ಲ ವಿದ್ಯುತ್ ಉಪಕರಣ ಅದು ಬಳಸ್ತಿರೋದು ಹೆಚ್ಚಿನದಾಗಿ ಅವು ಅಪಾಯಕಾರಿಗಳೆ ಅಪಾಯಕಾರಿಗಳಿಗಿಂತ ಮನುಷ್ಯನ ಪ್ರಾಣವನ್ನು ತೆಗೆದ್ಕೊಳ್ಳೋಕೆ ಅದು ಒಂದು ನಿಮಿಷನೂ ಯೋಚನೆ ಮಾಡೋಲ್ಲ ಆ ಒಂದು ಉಪಕರಣಗಳ ಉಪಯೋಗ ಎಷ್ಟಿದೆಯೋ ಅನಾನುಕೂಲವೂ ಅಷ್ಟೇ ಇದೆ ನಾವೇನಾದ್ರು ಚ್ವಿಚ್ ಆಫ್ ಮಾಡಿ ಅದು ಅದು ಏನಾದರೂ ಮುಟ್ಟಿದ್ದರೆ ಅದು ನಮ್ಮೂರಿನಲ್ಲಿ ನಡೆದಂಥ ಘಟನೆ ಏನಪ್ಪಾ ಅಂದರೆ ಅಂದರೆ ಅಣ್ಣ ಆಗಬೇಕು ಅವ್ರೇನು ಮಾಡಿದ್ದಾರೆ ಅಂರೆ ನಲ್ಲಿಯಲ್ಲಿ ನೀರು ಬರ್ತಿರ್ತಾವೆ ಮನೆ ಮುಂದೆ ನಲ್ಲಿಯಲ್ಲಿ ನೀರಿಗೆ ಮೋಟಾರ್ ಹಾಕಿಬಿಟ್ಟು ಅವರು ಸಿಂಟೆಕ್ಸ್ ಮತ್ತೆ ತೊಟ್ಟಿಗಳನ್ನು ತುಂಬ್ಕೊಳ್ತಿರ್ತಾರೆ ಅಂದರೆ ನಲ್ಲಿ ನೀರಲ್ಲಿ ಮೆಲ್ಲಗೆ ಬರ್ತಿರ್ತಾವೆ ಆವಾಗ ತುಂಬೋಕೆ ಲೇಟ್ ಆಗಿಬಿಡುತ್ತೆ ಮೋಟಾರ್ ಹಾಕಿಬಿಟ್ರೆ ಜಲ್ದಿ ತುಂಬೋಗ್ಬಿಡುತ್ತೆ ಅನ್ನೋ ಒಂದು ಸ್ವಾರ್ಥ ಬುದ್ಧಿಯಿಂದ ಅವು ಅಣ್ಣ ಏನ್ಮಾಡಿದ್ದಾನೆ ಅಂದರೆ ಆ ವಯ್ರ್ ಡ್ಯಾಮೇಜ್ ಆಗಿರೋದು ನೋಡಿಲ್ಲ ಆ ಡ್ಯಾಮೇಜ್ ಆಗಿರೋ ವಯ್ರ್ ಮೇಲೆ ಕಾಲಿಟ್ಬಿಟ್ಟು ತನ್ನ ಪ್ರಾಣವನ್ನೇ ಕಳೆದ್ಕೊಂಡ್ಬಿಟ್ಟ ಇದು ನೈಜ ಘಟನೆ ನಾನು ನಾನು ನೋಡಿರುವಂಥ ಕೇಳಿರುವಂಥ ನೈಜ ಘಟನೆ ಏನು ಮೋಟ್ರ್ ಅಂತೀರಲ್ಲ ಆ ಒಂದು ವಿದ್ಯುತ್ ಉಪಕರಣಗಳಿಂದ ಈ ಒಂದು ಪ್ರಾಣವನ್ನು ತೆಗದ್ಕೊಳ್ಳೋ ಅಂಥ ಮಟ್ಟಿಗೆ ಹೋಗಿರೋದನ್ನ ನಾನು ನೋಡಿದ್ದೀನಿ ಹೆಚ್ಚಿನದಾಗಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ಸಂಖ್ಯೆ ಜಾಸ್ತಿ ಆಗ್ತಿದೆ ಏಕೆಂದ್ರೆ ನಲ್ಲಿ ನೀರುಗಳ ಉಪಯೋಗವನ್ನು ಅವರು ಕಡಿಮೆ ಮಾಡ್ತಿದ್ದಾರೆ ಮೋಟ್ರ್ ನೀರಿನ ಉಪಯೋಗವನ್ನು ಜಾಸ್ತಿ ಮಾಡ್ಕೊಳ್ತಿದ್ದಾರೆ ಆ ಒಂದು ದೃಷ್ಟಿಂದ ಮೋಟ್ರುಗಳು ಉಪಯೋಗ ಹೇಗೋ